ಹಾಂ ಹೇಳಿ ನಿಮ್ಮ ಮಗಳು ತುಂಬ ದಿನ ಆಯಿತು ಅಲ್ಲರಿ ಬರ್ದೆಯೇ ಹೇಳಿ ಹೌದಾ ಹೌದು ನೀವು ಹೇಳುದು ಕರೆಕ್ಟು ಈಗ ಎಕ್ಸಾಮ್ ಹತ್ತಿರ ಬಂತಲ್ಲರಿ ನಾವು ಮತ್ತು ಲೆಸನ್ ಮತ್ತು ಈಗ ಹತ್ತಿರ ಬಂತಂತ ಈಗ ಸ್ವಲ್ಪ ಒಂದು ಫಾಸ್ಟಾಗೆ ಮಾಡ್ತಾ ಇದ್ದೀವಿ ಲೇಸನ್ಸ್ ಎಲ್ಲಾ ಎಕ್ಸಾಮ್ ಒಳಗೆ ಕ್ಲಿಯರಾಗಬೇಕಲ್ಲ ಅವ್ಳಿಗೆ ತೊಂದರೆ ಆಗ್ಬೌದಲ್ಲರಿ ಹ್ಞೂ ಅದಕ್ಕೆ ಒಂದು ಕೆಲಸ ಮಾಡಿ ನೀವು ಈಗ ಜ್ವರ ಬಂದಿದೆ ಅಂದರೆ ಬೇರೆ ಮಕ್ಳಿಗೂ ಹರಡತ್ತೆ ನಾವೇನು ಬನ್ನಿ ಅಂತ ಹೇಳಕ್ಕೆ ಏನು ಸ್ಕೂಲಲ್ಲಿ ಫೋರ್ಸ್ ಮಾಡೋಕ್ಕಾಗಲ್ಲ ಮತ್ತು ಬೇರೆ ಮಕ್ಳಿಗೆ ಬಂದರೆ ಮತ್ತು ಅವ್ರದ್ದು ಮತ್ತು ಪಾಪ ಇದಾಗುತ್ತೆ ಸ್ಕೂಲ್ ತಪ್ಪುತ್ತೆ ಒಂದು ಕೆಲಸ ಮಾಡಿ ನೀವು ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಇದನ್ನು ನೋಟ್ಸನ್ನು ಅವ್ಳಿಗೊಂದು ಸ್ವಲ್ಪ ಕುತ್ಕೊಂಡಲ್ಲಿ ಕಲಿಸಿ ಯಾಕಂದರೆ ಮತ್ತು ಹಾಗೆ ಪೆಂಡಿಂಗ್ ಆಗಿದ್ದರೆ ಅವಳಿಗೂ ಎಕ್ಸಾಮಿಗೆ ತೊಂದರೆ ಆಗುತ್ತೆ ಡೈರೆಕ್ಟಾಗಿ ಎಕ್ಸಾಮಿಗೆ ಬಂದು ಕುತ್ಕೊಂಡರೆ ಮತ್ತು ನೋಡಿ ನಿಮ್ಮ ಮನೇಲಿ ಯಾರಾದರೂ ಓದಿದವ್ರು ಅಥವಾ ನೀವು ಓದಿದಿದ್ದರೆ ಒಂದು ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಅವ್ಳಿಗೆ ಒಂದು ಸ್ವಲ್ಪ ಕಲಿಸ್ತಾ ಇರಿ ಈಗಿನ ಮಕ್ಳಿಗೆ ಏನಿಲ್ಲ ಸ್ಕೂಲ್ ಮನೆಯಲ್ಲಿ ಇದ್ದರೆ ಅವರು ಸ್ಕೂಲಿಗೆ ಹೋಗು ಅಂದ ಕೂಡಲೇ ಅವ್ರಿಗೆ ಒಂದೊಂದೇ ಸ್ಟಾರ್ಟಾಗಿ ಹೋಗುತ್ತೆ ಅದು ಫೋ ನೀವು ಒಂದೊಂದು ಸ್ವಲ್ಪ ಒಂದೊಂದೇ ಲೆಸನು ಕಳಿಸ್ತೀನಿ ವಾಟ್ಸಪಲ್ಲಿ ಒಂದು ಸ್ವಲ್ಪ ಬರ್ಸ್ಕೊ ಒಂದು ಸ್ವಲ್ಪ ನೋಟ್ಸ್ ಎಲ್ಲ ಬರೆಸಿ ಕೂರ್ಸ್ಕೊಂಡು ಸ್ವಲ್ಪ ನೀವೇ ಇದು ಮಾಡಿ ಯಾಕಂದರೆ ಕಡಿಗೆ ಎಕ್ಸಾಮ್ ಟೈಮಲ್ಲಿ ಅವ್ಳಿಗೆ ತೊಂದರೆ ಆಗಬಾರ್ದಲ್ವ

ಹಾಂ ಖಂಡಿತ ಮಾಡಿ ಮಾಡಿ ಏನೂ ತೊಂದರೆ ಇಲ್ಲ ನೀವು ಏನಾದರೂ ಅವ್ಳಿಗೆ ಗೊತ್ತಾಗಿಲ್ಲ ಏನಾದರೂ ಪ್ರಾಬ್ಲಮ್ ಇತ್ತು ಫಾಲೋ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ಖಂಡಿತ ಮಾಡಿ

ಹ್ಞೂ ಸರಿ ಆಯಿತು ಆಯಿತು ರಿ